ಹಲೋ ನಮಸ್ಕಾರ ಸರ್ ಇದು ಶಿವಮೊಗ್ಗ ಟ್ರಾವೆಲ್ ಏಜೆನ್ಸಿ ಅಲ್ವಾ ನನಗೊಂದು ನಾನು ಕಾರ್ತಿಕ್ ಹೇಳಿ ನನಗೊಂದು ಶಿವಮೊಗ್ಗದಿಂದ ಕೇದಾರೇಶ್ವರ ಟೆಂಪಲ್ ಇದೆ ಅಲ್ವಾ ಸರ್ ಅಲ್ಲಿ ಹೋಗಲಿಕ್ಕಿತ್ತು ನಿಮ್ಮ ಹತ್ತಿರ ಕ್ಯಾಬ್ನ ವ್ಯವಸ್ಥೆ ಇದೆಯಾ ಸರ್ ಹೌದಾ ಸರ್ ಅದು ನನಗೆ ಒಟ್ಟಿಗೆ ನಾವು ಮೂರು ಜನ ಇದ್ದೇವೆ ಸರ್ ಮೂರು ಜನ ಒಂದೇ ಇಂಡಿಕಾ ಅಥವಾ ಇಟಿಯೋಸಲ್ಲಿ ಸಾಕಾಗುತ್ತಲ್ಲ ಸರ್ ನನಗಿದು ಹಾಂ ಹೇಳಿ ಸರ್ ಹೌದಾ ಹೌದಾ ಹೌದಾ ಹಾಗಾದರೆ ಇಂಡಿಕಾ ಸಾಕಲ್ಲ ಸರ್ ಸರಿ ಸರಿ ಮತ್ತೆ ಇದು ನಾವು ಬೆಳಿಗ್ಗೆ ಬೇಗ ಹೊರಟರೆ ಬೇಗ ಮುಟ್ತೇವಾ ಅಥವಾ ತಡ ಆಗುತ್ತಾ ಅದೇ ಶಿವಮೊಗ್ಗ ಸಿಟಿ ಇದೆ ಅಲ್ವಾ ಅದಕ್ಕಿಂತ ಸ್ವಲ್ಪ ಹೊರಗಡೆ ಅಲ್ಲಿಂದ ನಮಗೆ ಶಿಕಾರಿಪುರಕ್ಕೆ ಕೇದಾರೇಶ್ವರ ಟೆಂಪಲ್ ತನಕ ಹೋಗಬೇಕಲ್ಲ ಬೆಳಿಗ್ಗೆ ಬೆಳಿಗ್ಗೆ ಟ್ರಾಫಿಕ್ ಎಲ್ಲ ಇರುತ್ತಲ್ಲ ಸರ್

ಹೌದು ಹೌದು ಮತ್ತಿದು ಶಿವಮೊಗ್ ಅಲ್ಲಿ ಟೆಂಪಲ್ ಹತ್ರ ಯಾವುದಾದರೂ ಬೇರೆ ಪ್ಲೇಸ್ ಇದೆಯಾ ಸರ್ ನೋಡ್ಲಿಕ್ ನೋಡಲಿಕ್ಕಾಗುವಂಥದ್ದೆಲ್ಲ ಹೌದಾ

ಮತ್ತೆ ಇದು ಡ್ರೈವರಿದ್ದು ಅಮೌಂಟ್

ಹೌದಾ ಹೌದಾ ಸರಿ ಸರ್ ನಾನು ಎಲ್ಲ ಮಾತಾಡ್ಬಿಟ್ಟು ಹೇಳ್ತೇನೆ ನಿಮಗೆ ಯಾವತ್ತು ಮತ್ತು ಯಾವಾಗ ಹೋಗುವುದು ಹೇಳಿ

ಸರಿ ನಾನು ಇನ್ನೊಂದು ಎರಡು ದಿವಸದಲ್ಲಿ ಹೇಳ್ತೇನೆ ಸರ್ ಸಿಗುವಾ ಸರಿ ಬೈ